ನಮ್ಮ ತುಮಕೂರು ಜಿಲ್ಲೆಲಿ ನಾವು ತುಂಬ ಕೃಷಿಗೆ ಒತ್ತನ್ನು ಕೊಡ್ತೀವಿ ಮತ್ತೆ ಇಲ್ಲಿ ತುಂಬ ಜನ ರೈತರಿದ್ದಾರೆ ತುಂಬ ಒ ಹೊಲಗಳಿದೆ ಜಮೀನುಗಳಿದೆ ಇಲ್ಲಿ ರೈತ ರೈತರಾಗಿ ನಾವು ಇರಲು ಮತ್ತು ನಾವು ಬೆಳೆಗಳನ್ನು ಬೆಳೆಯಲು ನಮ್ಮ ತುಮಕೂರು ಜಿಲ್ಲೆಯಲಿ ನಾವು ಯಾವ್ಯಾವ ಬೆಳೆ ಬೆಳಿತೀವಿ ಅಂದರೆ ನಾವು ತೆಂಗು ಬೆಳಿತೀವಿ ಅಡಿಕೆ ಬೆಳಿತೀವಿ ತೊಗರಿಬೇಳೆ ಈ ರೀತಿ ನಾವು ಬೆಳೆಗಳನ್ನ ಬೆಳಿತೀವಿ ನಮ್ಮ ತುಮಕೂರು ಜಿಲ್ಲೆಯಲಿ ನಾವು ಹಸುಗಳನ್ನ ಸಾಕ್ತೀವಿ ಈ ರೀತಿ ನಾವು ನೀರಾವರಿಗಳ ನಮಗೆ ಪೂರೈಕೆ ಆಗೋದ್ರಿಂದ ನಮಗೆ ತೆಂಗು ಮತ್ತೆ ಅಡಿಕೆ ಬೆಳೆಯೋದು ತುಂಬ ಸಹಾಯವಾಗುತ್ತೆ ಮತ್ತೆ ನಮಗೆ ತುಮಕೂರು ಜಿಲ್ಲೆಯಲಿ ಯಾವುದೇ ರೀತಿ ನೀರಿಗೆ ಕೊರತೆ ಇಲ್ಲ ನಮಗೆ ಹೇಮಾವತಿ ನೀರು ಬರುತ್ತೆ ಚಾನಲ್ ಹೇಮಾವತಿ ಡ್ಯಾಮ್ ಮೂಲಕ ಚಾನಲ್ನಲ್ಲಿ ಬಂದು ಕೆರೆಗಳಿಗೆ ನೀರು ತುಂಬ್ಕೊಂತವೆ ಬೋರಲ್ಲಿ ಯಾವ್ದೇ ರೀತಿ ನೀರು ತೊಂದರೆ ಆಗ್ದಲೇ ಚೆನ್ನಾಗಿ ನೀರುಗಳು ಸೌಲಭ್ಯ ಸೀಗೊದ್ರಿಂದ ನಾವು ಆ ಡ್ರಿಪ್ ಇರಿಗೇಷನ್ ಈ ರೀತಿ ನಾವು ತೋಟಗಳಿಗೆಲ್ಲ ಫುಲ್ ಡ್ರಿಪ್ ಮಾಡಿ ನಾವು ಪ್ರತಿ ಮರಕ್ಕೂ ನಾವು ನೀರನ್ನು ಹಾಯಿಸ್ತೀವಿ ಮತ್ತು ನಮ್ಮ ಇಲ್ಲಿ ಕ್ಲೈಮೇಟ್ ಕೂಡ ನಮಗೆ ತೆಂಗಿನಮರ ಮತ್ತೆ ಅಡಿಕೆ ಬೆಳೆಯಲು ಸಹಾಯ ಮಾಡುತ್ತೆ ಪ್ರತಿ ಒಂದು ವರ್ಷವೂ ಮಳೆ ತುಂಬ ಚೆನ್ನಾಗಾಗುತ್ತೆ ಮತ್ತೆ ರೈತರು ಕೂಡ ಮಳೆಗಾಲದಲ್ಲಿಆರಾಮಾಗಿರ್ತಾರೆ ಯಾವ್ದೇ ರೀತಿ ನೀರನ್ನು ಹಾಯ್ಸೋದಿಲ್ಲ ಬೇಸಿಗೆ ಟೈಮಲ್ಲಿ ಎಲ್ಲ ಬೋರಿಂದ ನೀರು ಹಾಯಿಸ್ತಾರೆ ತೋಟಗಳಿಗೆ ಬೆಳೆಗಳಿಗೆಲ್ಲ ಇನ್ನು ಮಿಕ್ಕಿದ ಸಮಯದಲ್ಲಿ ಎಲ್ಲ ಅವರು ಟ್ರಾಕ್ಟರ್ಲೆಲ್ಲ ತೋಟನ ಗೆಯ್ದು ಮತ್ತೆ ಟ್ರಾಕ್ಟ್ರುಗಳಲ್ಲಿ ಬಾಡಿಗೆ ಹೊಡಿತಾರೆ ಈ ರೀತಿ ನಮ್ಮ ತುಮಕೂರು ಜಿಲ್ಲೆಯಲಿ ಕೃಷಿಗೆ ಒಂ ಆದ್ಯತೆ ಕೊಡ್ತಾರೆ ರೈತರು ಮತ್ತೆ ಇಲ್ಲಿ ತುಂಬ ಸೊಗಸಾಗಿದೆ ನಮ್ಮ ತುಮಕೂರಲ್ಲಿ ಪ್ರತಿ ಊರಿನಲ್ಲು ಕೂಡ ನಾವು ಕಣ್ಣಿಗೆ ಎದ್ದು ಕಾಣತ್ತೆ ಅಡಿಕೆ ತೋಟ ತೆಂಗಿನ ತೋಟ ಎ ಮತ್ತೆ ರಾಗಿ ಬೆಳಿತೀವಿ ಈ ರೀತಿ ಪ್ರತಿಯೊಂದು ಬೆಳೆಯನ್ನು ಇಲ್ಲಿ ಬೆಳಿತೀವಿ ನಮ್ಮ ಜಾಗಕ್ಕೆ ಯಾವ ರೀತಿ ಹೋಲೊ ಎಲ್ಲ ಬೆಳೆಗಳನ್ನು ನಾವು ಇಲ್ಲಿ ಬೆಳಿತೀವಿ ಮತ್ತೆ ಖಾಲಿ ಜಾಗದಲ್ಲಿ ತೇಗದ ಮರ ಹಾಕ್ತಾರೆ ಗಂಧದ ಮರ ಈ ರೀತಿ ನಮ್ಮ ಜಾಗದಲ್ಲೂ ಕೂಡಾ ಹಾಕ್ಬೋದು ಆದರೆ ಜಾಸ್ತಿ ನಮ್ಮ ಈ ಜಿಲ್ಲೆಲಿ ತೆಂಗು ಅಡಿಕೆ ತೊಗರಿಬೇಳೆ ಮತ್ತೆ ರಾಗಿ ಈ ರೀತಿ ನಾವು ಕಡಲೇಕಾಯಿ ಈ ರೀತಿ ನಾವು ಬೆಳೆದ್ನೋಣ ನಮ್ಮ ತುಮಕೂರು ಜಿಲ್ಲೆಯಲಿ ಕಾಣ್ಬೋದು